ಹೌದು ನಮ್ಮ ಮನೆಯಲ್ಲಿ ತುಂಬ ಔಷಧಿ ಗುಣಯುಕ್ತ ಗಿಡಗಳಿವೆ ತುಳಸಿ ಅಂತೂ ಸಹಜವಾಗಿ ಎಲ್ಲರ ಮನೆಯಲ್ಲಿದ್ದೇ ಇರ್ತದೆ ಅದರೊಂದಿಗೆ ಈ ತುಂಬೆ ಗಿಡ ಮತ್ತು ತುಂಬ ಸಸ್ಯಗಳಿವೆ ಔಷಧಿಯುಕ್ತ ಗುಣ ಹೊಂದಿದೆ ತುಂಬೆ ಗಿಡ ಇರ್ಬೋದು ಕರಿಬೇವು ಇರ್ಬೋದು ಮತ್ತು ಪುದೀನಾ ಇರ್ಬೋದು ಮತ್ತು ಹೆಚ್ಚಾಗಿ ಅದೆಲ್ಲ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಅದರಲ್ಲಿ ತುಂಬ ಔಷಧಿ ಗುಣಗಳು ಇರ್ತವೆ ನಾನು ಅದನ್ನು ನಂಬ್ತೇನೆ ಮತ್ತು ನಾನು ಅದನ್ನ ಅದನ್ನು ಅಳವಡಿಸ್ತೇನೆ ಅದರಲ್ಲಿ ತುಂಬ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಇದ್ದೇ ಇರ್ತವೆ ಯಾಕೆಂದರೆ ಹಿಂದಿನ ಕಾಲದಿಂದಲೂ ಪ್ರಾಚೀನ ಕಾಲದಲ್ಲಿ ಅಂತೂ ವೈದ್ಯಕೀಯ ಕ್ಷೇತ್ರಗಳು ಎಂಥ ಮುಂದುವರೆದ ತಂತ್ರಜ್ಞಾನ ಎಲ್ಲ ತೋರಿಸ್ತವೆ ಅಂಥದ್ದನ್ನೆಲ್ಲ ಅವರು ಆಲ್ರೆ ಅವರು ಮೊದಲೇ ಅದನ್ನೆಲ್ಲ ಗಿಡ ಸಸ್ಯಗಳಿಂದ ಉಪಯೋಗಿಸಿ ತೋರಿಸಿ ಆಗಿದೆ ಈ ಭೃಂಗರಾಜ ಇರ್ಬೋದು ಅಂಥದ್ದನೆಲ್ಲ ಅವರು ತೊ ಇದು ಮಾಡಿದ್ದಾರೆ ಹಾಗೆ ನಾವು ಅದನ್ನೆಲ್ಲ ಉಪಯೋಗಿಸ್ತೇವೆ ಆದರೆ ಈಗ ಅದೆಲ್ಲ ಬಾಟಲ್ಗಳಲ್ಲಿ ಲಿಕ್ವಿಡ್ ರೂಪದಲ್ಲಿ ತಯಾರಿಸಿ ಸಿಗುವುದಕ್ಕಿಂತ ನಾವೇ ನಮ್ಮ ಮನೆಯಲ್ಲಿ ಸುತ್ತಮುತ್ತ ನೆಟ್ಟು ಅದನ್ನು ಉಪಯೋಗಿಸುವುದು ತುಂಬ ಒಳ್ಳೆಯದು ಅದು ನಮಗೆ ತುಂಬಾ ಉಪಯುಕ್ತವಾಗಿರ್ತದೆ ಮತ್ತು ಈ ವೀಳ್ಯದೆಲೆ ಅದು ಸಹಜವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ಇರಲೇಬೇಕು ಅಂದರೆ ಅದು ಜೀರ್ಣಕ್ರಿಯೆಗೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ವೀಳ್ಯದೆಲೆ ಸಹಜವಾಗಿ ಅದು ಆ ಎಲೆಯೇ ಒಂದು ಏನೋ ಶಕ್ತಿ ಇದ್ದಾಗೆ ಅಂತ ಎಲೆಗಳನ್ನ ನಾವೆಲ್ಲ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ನೆಟ್ಟು ಅದನ್ನು ಬೆಳೆಸಬೇಕು ಸೇವಿಸಬೇಕು ಅದರ ಉಪಯೋಗಗಳನ್ನೆಲ್ಲ ಪಡಿಬೇಕು ಅದು ನನ್ನ ಭಾವನೆ ನಾನು ಇದನ್ನು ಒಪ್ತೇನೆ ಹೆಚ್ಚಾಗಿ ಎಲ್ಲರೂ ಇಂಥದ್ದನ್ನೆಲ್ಲ ಬೆಳಿಬೇಕು ಅಮೃತಬಳ್ಳಿಯಾಗಿರ್ಬೋದು ತುಳಸಿ ಪುದೀನಾ ಈ ಕರಿಬೇವು ಕೊತ್ತಂಬರಿ ಸೊಪ್ಪು ಅಂಥದ್ದನ್ನೆಲ್ಲ ನಮಗೆ ಆದಷ್ಟು ಮನೆಯಲ್ಲೇ ಬೆಳಿಬೋದು ಈ ಈ ದಾಸವಾಳದ ಎಲೆ ಅಂಥದ್ದನ್ನೆಲ್ಲ ಎಣ್ಣೆ ಥರ ಉಪಯೋಗಿಸ್ಬೋದು ಕೂದ್ಲು ಬೆಳಿತದೆ ಸೊಂಪಾಗಿ ಮತ್ತು ಹಾಗೆ ಕೆಲವು ತುಂಬೆ ಗಿಡ ಮೂರ್ಛೆ ರೋಗಕ್ಕೆ ಅಂಥದ್ದನ್ನೆಲ್ಲ ಉಪಯೋಗಿಸ್ತಾರೆ ಶಂಖಪುಷ್ಪ ಎಕ್ಕದ ಗಿಡ ಅದನ್ನೆಲ್ಲ ತುಂಬ ಆಯುರ್ವೇದಿಕ್ ಗುಣಗಳಿವೆ ಔಷಧಿಯುಕ್ತ ಗುಣಗಳಿವೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಬೇಕು ಹಾಗಾಗಿ ಬೆಳಿಬೇಕು ಇದನ್ನು ಪರಿಸರದ ಸುತ್ತ ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಅದನ್ನು ಬೆಳೆದು ಪ್ರೋತ್ಸಾಹ ನೀಡಬೇಕು ಅಂಥದ್ದಕ್ಕೆಲ್ಲ